ಮೊದಲಿಗೆ ನಮ್ಮ ಗ್ರಾಮದಾಗೆ ಏನು ಕೆಲಸ ಮಾಡ್ಬೇಕು ಏನಂತ ಹೇಳಿ ಎಲ್ಲ ಭಾಳ ಯೋಚನೆ ಮಾಡ್ತಿದ್ವಿ ಹಿಂಗೇ ಸ್ವಲ್ಪ ದುಡ್ಡು ಕೈಯಿಗೆ ದುಡ್ಡು ಸಿಗಲಿ ದುಡ್ಡು ಸಿಗಲಿ ಏನಾರೂ ಮಾಡ್ಬೇಕಂತಿದ್ವಿ ಆಮೇಲೆ ಹಿಂಗೇ ಸಾಲ ಎಲ್ಲ ಮಾಡಿ ಸ್ವಲ್ಪ ಒಂದು ಅಡಿಕೆ ಗೇಣಿ ಮಾಡ್ಬಕಂತೇಳಿ ನಾವು ಒಂದು ನಾಲ್ಕು ಜನ ರೆಡಿಯಾದ್ವಿ ನಾಲ್ಕು ಜನ ರೆಡಿಯಾಗ್ಬಿಟ್ಟು ನಾಲ್ಕು ಜನ ಫ್ರೆಂಡ್ಸ್ ರಡಿಯಾಗಿ ಅಡಿಕೆ ಗೇಣಿ ಮಾಡೋಕ್ಕೆ ಇದನ್ನ ಮಡ್ಕಂಡ್ವಿ ಅಡಿಕೆ ಗೇಣಿ ಯಾವ ಥರ ಮಾಡೋದು ಯಾವ ಥರ ಬಿದ್ನೆಸ್ಸು ಯಾವ ಥರ ಅದ್ರ ಬಗ್ಗೆ ಚರ್ಚಿಸ್ಬೇಕಂದ್ರೆ ಹೀಗೆ ನಾಲ್ಕು ಜನ ಸೇರಿ ಹೀಗೆ ಹೆಂಗೆ ಅದನ್ನು ಮಾಡದು ಅಂತೇಳಿ ಯೋಚನೆ ಮಾಡ್ತಿದ್ವಿ ಅದು ಪಸ್ಟ್ಗೆ ಹೀಗೆ ತೋಟ ಹಿಂಗೆ ತೋಟಕ್ಕೆ ಹೋಗಿ ಅಡಿಕೆ ಎಷ್ಟು ಹಿಡಿದಿದೆ ಎಷ್ಟಂತ ನೋಡೋದು ಹಿಂಗೆ ಎಷ್ಟು ಕಿಂಟಾಲಿಗೆ ಎಷ್ಟು ಎಷ್ಟಂತ ದುಡ್ಡು ಅವರತ್ರ ಮಾತಾಡೋದು ಹೀಗೇ ತೋಟ ಫುಲ್ಲು ತೋಟ ಫುಲ್ ಗುತ್ತಿಗೆ ತಗಳದು ಎಷ್ಟು ಅವ್ರು ಎಷ್ಟು ನಮಗೆ ಗೀಟಿದಂಗೆ ನಾಲ್ಕು ಒಂದು ನಾಲ್ಕು ಲಕ್ಷ ಐದು ಲಕ್ಷ ಹೀಗೇ ತಗಳದು ಹೀಗೇ ಹಿಂಗೇ ಆಬ್ ಹಿಂಗೇ ಮಾಡಿ ಒಂದು ಬಂಡವಾಳ ಹಾಕಿದ್ವಿ ಬಂಡವಾಳ ಎಷ್ಟು ಹಾಕಿದ್ದು ಅಂದರೆ ಒಂದು ಪಸ್ಟ್ನೇ ವರ ಮೊದಲನೇ ವರ್ಷ ಒಂದು ಹತ್ತು ಲಕ್ಷ ಬಂಡವಾಳ ಹಾಕಿದ್ವಿ ನಾಲ್ಕು ಜನ ಸೇರಿ ಬಂಡವಾಳದಲ್ಲಿ ಹತ್ತು ಲಕ್ಷ ಹಾಕಿ ಅದರಲ್ಲಿ ಒಂದು ಇಪ್ಪತ್ತು ಲಕ್ಷ ದುಡಿದ್ವಿ ದುಡ್ದು ಆಮೇಲೆ ಎಲ್ಲ ಎರಡೆರಡು ವರ್ಷ ಒಂದು ಮೂರು ತಿಂಗಳಿಗೆ ಎರಡು ಎರಡೂವರೆ ಲಕ್ಷ ಲಾಭ ತಗೊಂಡ್ವಿ ಅದು ಏನಕ್ಕೆ ನಾವು ಅದನ್ನು ಅದನ್ನೇ ಗ್ ಅದನ್ನು ನಮ್ಮ ಗ್ರಾಮ್ದಲ್ಲಿ ಮಾಡಿದ್ವಿ ಅಂದರೆ ನಾವು ನಾಲ್ಕು ಜನ ಒಂದು ನಾವು ನಾಲ್ಕು ಜನ ದುಡಿಯದು ಅಷ್ಟೇ ಅಲ್ಲ ನಾವು ನಾಲ್ಕು ಜನ ಸೇರಿ ಒಂದು ಹತ್ತು ಜನಕ್ಕೆ ಕೆಲಸ ಕೊಡಬೇಕು ಅಂತ ಹೇಳಿ ನಾವು ಅದನ್ನು ಗೇಣಿ ಮಾಡಿದ್ದಂದ್ರೇ ಡೈಲಿ ನಮಗೆ ಒಂದು ಹತ್ತು ಜನ ಕೆಲ್ಸ್ಗಾರರು ಬೇಕಾಕಾರೇ ಹಾಗೇ ನಮ್ಮಿಂದ ನಾಲ್ಕು ಜನಿಂದ ಹತ್ತು ಜನಕ್ಕೆ ಕೆಲಸ ಸಿಕ್ಕಿದಂಗಾಗುತ್ತೆ ಅಂತ ಹೇಳಿ ತುಂಬ ತುಂಬ ಎಲ್ಪ್ ಆಗುತ್ತೆ ಅದು ಇನ್ನೊಂದು ಏನಂದರೆ ಹಳ್ಳಿಗಳ ಹಳ್ಳಿಗಳಲ್ಲೆಲ್ಲ ಭಾಳ ಕಷ್ಟ ಕೆಲಸ ಹಾಗಾಗಿ ನಾವು ಎಲ್ಲಾದರೂ ನಮ್ಮಿಂದ ಯಾರಿಗಾದ್ರೂ ಒಳ್ಳೆಯದಾಗುತ್ತೆ ನಾಲ್ಕು ಜನಕ್ಕೆ ಅಂದರೆ ನಮಗೂ ತುಂಬ ಒಳ್ಳೆಯದಾಗುತ್ತೆ ಅವರ ಹೆಂಡತಿ ಮಕ್ಕಳೆಲ್ಲ ಸ್ವಲ್ಪ ನೆನೆಸ್ಕೋತಾರೆ ನಮ್ಮ ಗಂಡಂಗ್ ಕೆಲಸ ಕೊಟ್ಟರು ಕೆಲಸ ಐತೆ ಅಂತ ಹಾಗಾಗಿ ತುಂಬ ಒಳ್ಳೇದು ಎನ್ಸತ್ತೆ ನಮಗೆ ಹಾಗಾಗಿ ನಾವು ಕೆಲಸ ಅವ್ರಿಗೆ ಕೆಲಸ ಕೋ ಡೈಲಿ ಕೆಲಸ ಕೊಟ್ಟಿದೀವಿ ಅಡಿಕೆ ಬೇಯ್ಸೋದು ಅಡಿಕೆ ಬೇಯ್ಸೋಕಂತ ಒಬ್ಬರು ಬೇಕಾಕಾರೆ ಮತ್ತು ಟ್ಯಾಕ್ಟ್ರಿ ಡ್ರೈವಿಂಗಿಗೆ ಒಬ್ಬರು ಬೇಕಾಗ್ತಾರೆ ಅಡಿಕೆ ಬಡಿಯಕ್ಕೆ ಬೇಕಾಕಾರೆ ಅವರಿಗೆ ಡೈಲಿ ಐನೂರು ರುಪಾ ಕೂಲಿ ಕೊಡ್ತಿದ್ವಿ ಈ ಒಂದು ವರ್ಷಕ್ಕೆ ಒಂದು ಮೂರು ನಾ ಮೂರರಿಂದ ನಾಲ್ಕು ತಿಂಗಳು ಕೆಲಸ ಇರುತ್ತದು ಅದೇ ಕೆಲಸ ನಮಗೆ ಹಳ್ಳಿ ಒಳಗಡೆ ಒಳ್ಳೆಯ ಚೆನ್ನಾಗಿ ಅನ್ನಿಸ್ತು